ನಾನು ಭೇಟಿ ಮಾಡಿದ ಕೆಲವು ಸ್ಥಳಗಳೆಂದರೆ ಚಿತ್ರದುರ್ಗದ ಕೆಲವು ಸ್ಥಳಗಳು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಏಳು ಸುತ್ತಿನ ಕಲ್ಲಿನ ಕೋಟೆ ಇದೆ ಅದು ಸುಂದರ ಮತ್ತು ಭದ್ರಕೋಟೆ ಅಂತ ಹೇಳ್ಬೋದು ಮತ್ತು ಅದೇ ರೀತಿ ಚಿತ್ರದುರ್ಗದಲ್ಲಿ ಅನೇಕ ಸ್ಥಳಗಳಿವೆ ಮಠ ಮತ್ತು ಜೋಗಿಮಟ್ಟಿ ಆಡುಮಲೇಶ್ವರದಂತಹ ಅನೇಕ ಸ್ಥಳಗಳಿರೋದರಿಂದ ಚಿತ್ರದುರ್ಗ ಒಂದು ರಮ್ಯ ತಾಣವಾಗಿದೆ ಆದರೆ ಈ ಕಲ್ಲಿನ ಕೋಟೆಯ ವಿಶೇಷ ಏನಪ್ಪ ಅಂದರೆ ಇದನ್ನು ಮದಕರಿ ನಾಯಕ ಕಟ್ಸಿರೋದು ಇದನ್ನು ಏನೇ ಯಾವುದೇ ರೀತಿಯ ಬಾಂಬ್ಗಳಿಂದನೂ ಬ್ಲಾಸ್ಟ್ ಮಾಡೋಕ್ಕಾಗಲ್ಲ ಅಷ್ಟು ಭದ್ರವಾದ ಕೋಟೆ ಇದು ಇದು ಫುಲ್ಲು ಕಲ್ಲಿನಲ್ಲೇ ನಿರ್ಮಿತವಾಗಿರೋವಂಥದ್ದು ಮತ್ತೆ ಜೋಗಿಮಟ್ಟಿ ಆ ಪ್ಲೇಸ್ ಬಗ್ಗೆ ಹೇಳೋದಾದ್ರೆ ದಿಸ್ ಅದು ಒನ್ ನನ್ನ ಫೇವ್ರೆಟ್ ಪ್ಲೇಸ್ ಆಗಿದೆ ಇಲ್ಲಿ ಅನೇ ಇ ಇಲ್ಲಿನ ವಿಶೇಷ ಏನಪ್ಪಾ ಅಂದರೆ ಪ್ರಕೃತಿ ಸೌಂದರ್ಯವನ್ನು ತುಂಬಾ ಚೆನ್ನಾಗಿ ಸವಿಬೋದು ಮತ್ತು ಇಲ್ಲಿನ ತಾಜಾ ಗಾಳಿಯು ನಮ್ಮನ್ನು ಮನ ಸೆಳೆಯುತ್ತದೆ